ಮೊಬೆಲ್ ಅಂದರೆ ಪಾಸಿಟಿವ್ ಇದು ಮತ್ತೆ ನೆಗೆಟಿವೂ ಇದೆ ನೆಗೆಟಿವ್ ಬಗ್ಗೆ ಹೇಳೋದಾದರೆ ಮಕ್ಕಳು ಮಕ್ಕಳು ಈ ಈಗಿನ ಕಾಲದಲ್ಲಿ ಫೋನ್ಗೆ ತುಂಬ ಅಡಿಟ್ ಆಗಿದ್ದಾರೆ ಮ ಅಡಿಟ್ ಆಗಿದ್ದಾರೆ ಮತ್ತೆ ಅದರಿಂದ ಕಣ್ಣಿಗೆ ಎಫೆಟ್ ಆಗುತ್ತೆ ಮತ್ತೆ ಸುತ್ತಲೂ ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗುತ್ತೆ ಹ್ಯಾಂಡ್ ವೈಬ್ರೆಟ್ ಆಗುತ್ತೆ ಫೋನ್ ಯೂಸ್ ಮಾಡೋದ್ರಿಂದ ಗೇಮು ಮಕ್ಕಳನ್ನ ಮೈಂಡ್ ಡೈವರ್ಶನ್ ಮಾಡುತ್ತೆ ಮತ್ತೆ ಬೇರೆ ಏನೂ ಆಟ ಅದರ ಬಗ್ಗೆ ಎಲ್ಲ ಕಾನ್ಸಂಟ್ರೇಶನ್ ಮಾಡೋಕ್ಕಾಗಲ್ಲ ಮೊಬೆಲ್ ಮೊಬೆಲ್ ಮೊಬೆಲ್ ಡಿಪ್ರೆಶನ್ ಆಗ್ತಾರೆ ಬ್ಲೈಂಡ್ ಮತ್ತೆ ಬ್ಲೈಂಡ್ ಆಗ್ತಾರೆ ಮತ್ತೆ ಮೈಂಡ್ ಅಪ್ಸೆಟ್ ಆಗುತ್ತೆ ಇದು ಕ್ಲಾಸ್ಗಳಿಗೆ ಕಾನ್ಸಂಟ್ರೇಶನ್ ಮಾಡೋಕ್ಕಾಗಲ್ಲ